ಹಲೋ ಸರ್ ಸರ್ ನಾವು ರೋಹಿತ್ ಅಂತ ರೀ ಪೇಶೆಂಟ ಹಾಂ ಸರ್ ಸ್ವಲ್ಪ ಅದೇ ಹೊಟ್ಟೆ ನೋವು ಬಂದಿತ್ ಆರಾಮಿಲ್ಲ ಅಂತ ಹೇಳಿದ್ನಲ್ಲ ರೀ ಮನ್ನೆ ಬಂದಿದ್ನಲ್ಲ ರೀ ಹಾಂ ಸರ್ ಮತ್ತೆ ಅಪೋಯಿಂಟ್ಮೆಂಟ್ ನೆಕ್ಸ್ಟ್ ಯಾವಾಗ ತೊಗೋಬೇಕು ಗೊತ್ತಿಲ್ಲ ರೀ ಸರ್ ಇಲ್ಲ ರೀ ಸರ್ ಅದು ಸ್ವಲ್ಪ ಇನ್ನಷ್ಟ್ ಹೊಟ್ಟೆ ನೋವು ಐತ್ರಿ ಸರ್ರ ಅದ್ರ ಸಲುವಾಗಿ ಹಾಂ ಹಾಂ ಇಲ್ಲ ಸರ್ ಇಲ್ಲ ಸರ್ ಏನಿಲ್ಲ ಸರ್

ಹಾಂ ಸರ್ ತೊಗೋತಿದ್ದೀನಿ ರೆಗ್ಯುಲರಾಗಿ

ಹಾಂ ಓಕೆ ಸರ್ ಹಾಂ ಸರ್ ರೆಗ್ಯುಲರಾಗಿ ತೊಗೋತಿದ್ದೀನಿ ಸರ್ ಆಮೇಲೆ ಸ್ವಲ್ಪ ಕಡಿಮೆ ಐತ್ರಿ ಸರ್ ಇನ್ನೊಂದು ಸ್ವಲ್ಪ ಇತ್ತು ಅಂದರೆ ಎಲ್ಲ ಮೆಡಿಸಿನ್ಸ್ ಖಾಲಿಯಾದ್ಕೆ ಬಂದಿದ್ವಿ ಸರ್ರ ಏನು ಸರ್ ಹಾಂ ಸರ್ ಲ್ಯಾಟ್ರಿನ್ನ ಅಂದ್ರೆ ಕರಟ್ ಆಗ್ತದ್ ಸರ್ರ ಇಲ್ಲ ಸರ್ ರೆಗ್ಯುಲರ್ ಅಂದ್ರೆ ಅದೇ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಟೂ ಟೈಮ್ ಸರ್ ಹಾಂ ಸರ್ ಹಾಂ ಸರ್ ಓಕೆ ಸರ್ ಬರ್ತೀವಿ

ಹಾಂ ಸರ್

ಓ ಓಕೆ ಸರ್

ಹಾಂ ಸರ್ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಸರ್